ನಾನು ತೆಗೆದ ಛಾಯಾಚಿತ್ರವೆಂದರೆ ಸಾಮಾನ್ಯವಾಗಿ ನಾನು ಆಕಾಶಗಳು ಮತ್ತೆ ವೆದರಿಂದು ಹಾಗು ಖಾಲಿ ರೋಡ್ ರೋಡಿದ್ರೆ ಈ ಥರದ್ದು ಎಲ್ಲ ಸ್ನ್ಯಾಪ್ ಅಂತ ಒಂದು ಆ್ಯಪ್ ಬರುತ್ತೆ ಅದರಲ್ಲಿ ಫೋಟೋ ತೆಗಿತಿರ್ತೀನಿ ಅದು ಬಿಟ್ರೆ ಮತ್ತೆ ನಾನು ನನ್ನ ಫೋಟೋ ಮಾತ್ರ ತೆಗಿತೀನಿ ಈ ಥರ ಫೋಟೋಗಳನ್ನು ಸೆರೆಹಿಡಿತೀನಿ ನಾನು